ಹಲೋ ಯಾರು ರೀ ಮೆ ಹಾಂ ರೀ ಮೇಡಮ್ ಹಾಂ ರೀ ಮೇಡಮ್ ನನ್ನ ಹತ್ತಿರ ಅದು ಸ್ಕೀಮ ಪಾಸಿಬಲ್ ಇದೆ ರೀ ನಾನು ಆ್ಯಕ್ಚುಲಿ ಇಂಥದ್ದು ಭಾಳಷ್ಟು ಮಾಡೀವಿ ರೀ ಆ್ಯಕ್ಚುಲೀ ಇದು ಪ್ರಾಬ್ಲಮ್ ಭಾಳಷ್ಟು ನಿಮ್ಮಂಥೋರು ಸ್ಟೂಡೆಂಟ್ಸಿಗೆ ಫೇಸ್ ಆಗ್ತದೆ ರೀ ಯಾರು ಫಸ್ಟ್ ಸೆಮ್ಮಿಂದ ಸೆಕೆಂಡ್ ಸೆಮ್ ಹೋಗ್ತಾರಲ್ಲ ರೀ ಅವ್ರಿಗೆ ಫಸ್ಟ್ ಸೆಮ್ಮಿಂದು ಬುಕ್ಸ್ ಬೇಡಾಗಿರ್ತಾವ ಅವ್ರು ಭಾಳಷ್ಟು ಜನ ಬಂದು ನಮಗೆ ಕೊಡ್ತಾರೆ ಆ್ಯಂಡ್ ಹಿಂಗೆ ಸೆಕೆಂಡ್ ಸೆಮ್ಮವ್ರು ಯಾರು ತರ್ಡ್ ಸೆಮ್ಮಿಗೆ ಹೋಗ್ತಾರಲ್ವ ಅವ್ರು ಸೆಕೆಂಡ್ ಸೆಮ್ಮಿಂದು ಬುಕ್ಸ್ಗಳು ನಮಗೆ ಕೊಟ್ಟು ತರ್ಡ್ ಸೆಮ್ಮಿಂದು ಬುಕ್ಸ್ಗಳು ತೊಗೊಂಡೋಗ್ತಾರೆ ತೋ ನಿಮಗೆ ಏನು ಬೇಕು ರೀ ಮೇಡಮ್ ನೀವು ಫಸ್ಟ್ ಸೆಮ್ಮಿಂದು ಬುಕ್ಸ್ ನಮಗೆ ರಿಟರ್ನ್ ಮಾಡ್ಬೇಕು ಅಂತೀರ ಅಥವಾ ಫಸ್ಟ್ ಬರೀ ರಿಟರ್ನ್ ಮಾಡ್ಬೇಕು ಅಂತೀರ ಅಥವಾ ಫಸ್ಟ್ ಸೆಮ್ಮಿಂದು ಬುಕ್ಸ್ ರಿಟರ್ನ್ ಮಾಡಿ ಸೆಕೆಂಡ್ ಸೆಮ್ಮಿಂದು ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಬೇಕು ಅಂತೀರ ನೀವು ಎಂಥದ್ದು ಬೇಕು ಆಫರ್ ಬೇಕು ರೀ ಮೇಡಮ್ ಇಲ್ಲ ಹಾಗೇನಿಲ್ಲ ಮೇಡಮ್ ನೀವು ಎಷ್ಟಾದರು ಬುಕ್ಸ್ ನಮಗೆ ಕೊಟ್ಟರೆ ನಡೀತದೆ ನಿಮಗೆ ಪೂರಾ ಬುಕ್ಸ್ ಕೊಡವು ಇದ್ದವು ಅಂದರೆ ಪೂರಾ ಬುಕ್ಸ್ ಕೊಡಿರಿ ಮೇಡಮ್ ಅಥವಾ ಇಲ್ಲಿ ಪ್ರೈಸ್ ನಾವು ಹೆಂಗೆ ಹಚ್ತೀವಿ ಅಂದರೆ ಇಂಡಿವಿಜುವಲ್ ಬುಕ್ಕಿಗೆ ಹಚ್ತೀವಿ ರೀ ಈಗ ಸಪೋಸ್ ನ ಆ ಬುಕ್ಸಿಂದು ಪ್ರೈಸ್ ಏನೋ ಒಂದು ಇತ್ತು ಅಂದರೆ ಸಪೋಸ್ ಎಕ್ಸ್ ವೈ ಝೆಡ್ ಪ್ರೈಸ್ ಇತ್ತು ಅಂದರೆ ಅದ್ರದ್ದು ಕಂಪೇರ್ ಮಾಡಿ ಅದ್ರದ್ದು ಕಂಪೇರಿಸನ್ ಮಾಡಿ ಯಾವುದಾದ್ರು ಬುಕ್ ಇದೆ ನಿಮಗೆ ಸೆಕೆಂಡ್ ಸೆಮ್ಮಿಗೆ ಯೂಸ್ ಆಗುವಂಥದ್ದು ಬುಕ್ ಇತ್ತು ಅಂದರೆ ಆ ಬುಕ್ಕನ್ನು ಪ್ರೈಸ್ ಡೆಡ್ಯೂಸ್ ಮಾಡಿ ನಿಮಗೆ ಅಷ್ಟೇ ಪ್ರೈಸ್ನಾಗೆ ಸೆಕೆಂಡ್ ಬುಕ್ ಕೊಡ್ತೀವಿ ರೀ ಮೇಡಮ್ ಸೆಕೆಂಡ್ ಸೆಮ್ಮಿಂದು ಬುಕ್ ಹಿಂಗ್ ಸೆಟ್ಟು ಪ್ಯಾಕೇಜ್ ಅಂತ ಏನೂ ಇಲ್ಲ ರೀ ಮೇಡಮ್ ನೀವು ಎಷ್ಟಾದರು ಬುಕ್ಸ್ ತೊಗೊಂಡು ಎಷ್ಟಾದರು ಬುಕ್ಸ್ ಕೊಡ್ಬೋದು ಎಷ್ಟಾದರು ಬುಕ್ಸ್ ನಮಗೆ ಕೊಟ್ಟು ನಿಮ್ಗೆ ಬೇರೇದ್ ಯಾವುದಾದ್ರು ಸೆಕೆಂಡ್ ಸೆಮ್ಮಿಂದು ಬುಕ್ಸ್ ಬೇಕಾದರೆ ಅದನ್ನು ತೊಗೋಬೋದು ನಮ್ಮಲ್ಲಿ ಫ್ರೀ ಇದೆ ರೀ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮ ಹತ್ರ ಹಾಂ ತೊಗೋಬೋದು ರೀ ಜಸ್ಟ್ ಏನು ಪ್ರೈಸ್ನಾಗೆ ಡಿಫ್ರೆನ್ಸ್ ಇರಬೇಕು ಅಷ್ಟೇ ಈಗ ಸಪೋಸ್ ಟೂ ಫಿಫ್ಟೀದು ನಿಮ್ಮಲ್ಲಿ ಫಸ್ಟ್ ಸೆಮ್ಮಿಂದು ಬುಕ್ ಇದೆ ಅಂದರೆ ಆ್ಯಂಡ್ ನನ್ನ ಹತ್ರ ತ್ರೀ ಹಂಡ್ರೆಡ್ಡಿಂದೂ ಬುಕ್ ಇದೆ ಅಂದರೆ ನೀವು ಡಿಫ್ರೆನ್ಸ್ ಅಮೌಂಟ್ ಬರೀ ಫಿಫ್ಟಿ ರುಪೀಸ್ ಅಷ್ಟೇ ಪೇ ಮಾಡ್ಬೇಕು ನನಗೆ ಅದು ಕಂಡೀಶನ್ ಏನು ಅಂದರೆ ಅದು ಫಸ್ಟ್ ಸೆಮ್ಮಿಂದು ಬುಕ್ಕು ನೀವು ನಮ್ಮ ಹತ್ರ ಇಂದೆ ತೊಗೊಂಡಿರಬೇಕು ಇಲ್ಲ ಇಲ್ಲ ಆಗೋಲ್ಲ ನನ್ನ ಹತ್ ನಮ್ಮ ಹತ್ರ ಅದು ಬಿಲ್ಲೇ ಇರೋಲ್ಲಲ ನಮ್ಮ ಹತ್ರ ಅದು ಬಿಲ್ಲೇ ಇರೋಲ್ಲಲ ನಿಮ್ಮದು ನೀವು ಯಾವಾಗ ನಮ್ಮ ಹತ್ ನಮ್ಮಲ್ಲಿಂದ ತೊಗೊಂಡಿಲ್ಲ ಅದ್ರದ್ದು ಬಿಲ್ ಇರೋಲ್ಲ ನಮ್ಮಲ್ಲಿ ಸೊ ನಾವು ನಮ್ಮಲ್ಲಿ ಯಾವ ಬುಕ್ಸ್ ನೀವು ತೊಗೊಂಡೀರಿ ಅದನ್ನಷ್ಟೇ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಮಾಡ್ತೀವಿ ಹಾಂ ಈವ್ನಿಂಗ್ ಟೈಮಲ್ಲಿ ಬಂದರೆ ನಡೆಯುತ್ತೆ ನೀವು ಯಾವಾಗೂ ಬನ್ನಿ ಮೇಡಮ್ ಸಂಜೆ ಎಂಟು ಗಂಟೆಗೆ ಬನ್ನಿ ಒಂಬತ್ತು ಗ್ ನಾನು ಲಾಸ್ಟು ಒಂಬತ್ತು ಗಂಟೆಗೆ ಬಂದ್ ಆಗುತ್ತೆ ಮೇಡಮ್ ನಮ್ಮ ಸ್ಟೋರು ಓಕೆ ಓಕೆ ಹ್ಞೂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು